ನೀವು ಡಾನ್ಸ್ ರೀಲ್ಸ್ ಶಾರ್ಟ್ಸ್ ನೋಡುತ್ತೀರಾ ಅವು ನಿಮಗೆ ಮಜವಾಗಿವೆಯೇ ಹೌದು ನಾವು ಡಾನ್ಸ್ ರೀಲ್ಸ್ ಶಾರ್ಟ್ಗಳನ್ನು ನೋಡುತ್ತೀವಿ ಅವು ನಮಗೆ ತುಂಬ ಮಜ ನೀಡುತ್ತವೆ ನೋಡುವುದರಿಂದ ನಾವು ನಮ್ಮ ಮನೆಯಲ್ಲಿರುವ ಫಂಕ್ಷನ್ಗಳಲ್ಲೆಲ್ಲ ಅದೇ ರೀತಿ ಮಾಡಲು ಪ್ರಯತ್ನಪಡುತ್ತೇವೆ ಮಕ್ಕಳಿಂದ ಮಾಡಿಸುತ್ತೇವೆ ನಾವು ಏನೋ ಬೇಜಾರಾದಾಗ ಬೇಜಾರಾದಾಗೆಲ್ಲ ಫೋನ್ ನೋಡುವಾಗ ಈ ರೀಲ್ಸ್ಗಳನ್ನೇ ನೋಡೋ ಮೂಲಕ ನಮ್ಮ ಮನಸ್ಸು ಸ್ವಲ್ಪ ನಿಧಾನವಾಗುತ್ತೆ ಇನ್ನು ಬೇರೆ ನೋಡಬೇಕು ನೋಡಬೇಕು ಅನಿಸುತ್ತೆ ಸೊ ಡಾನ್ಸ್ ರೀಲ್ಸ್ ಶಾರ್ಟ್ಸ್ಗಳನ್ನು ನೋಡುವುದು ನೋಡುವುದು ನನಗೆ ತುಂಬ ಇಷ್ಟ ನಾನು ಆವಾಗವಾಗ ನೋಡ್ತಾನೇ ಇರ್ತೀನಿ